ನಮಸ್ಕಾರ ನಿಮ್ಮ ಅಡುಗೆ ಮನೆಯಲ್ಲಿರುವ ವಿವಿಧ ಪಾತ್ರೆಗಳು ಮತ್ತು ಅವುಗಳ ಉಪಯೋಗದ ಬಗ್ಗೆ ವಿವರಿಸ್ತೀರಾ ಅಂತ ಕೇಳಿದ್ದೀರ ಹಾಂ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಇದು ಅಡಿಗೆ ಮನೆ ಅಂದ ತಕ್ಷ್ಣ ಲೇಡೀಸ್ ಗೃಹಿಣಿಯರಿಗೆ ಬಹಳನೇ ಇಷ್ಟವಾದ ಜಾಗ ಅದು ಮನೇಲಿ ಒಂದು ಮನೆ ಕಟ್ಸ್ಬೇಕು ಅಂತಂದಾಗಲೂನು ಅಡಿಗೆ ಮನೆದಾ ವಿಚಾರ ಬಂದ ತಕ್ಷ್ಣ ಅದರಲ್ಲಿ ಗೃಹಿಣಿಯರ ಪಾತ್ರ ಭಾಳ ಇರುತ್ತೆ ಅಡಿಗೆ ಮನೇಲಿ ಇವೆ ಅದು ಎಲ್ಲೆಲ್ಲಿ ಶೆಲ್ಫ್ಗಳು ಬರಬೇಕು ಮಾಡ್ಗಳು ಆಮೇಲೆ ಎಲ್ಲಿಗೆ ಒಲೆ ಇಡೋಕೆ ಕಟ್ಟೆ ಸಿಂಕು ಎಲ್ಲ ಪ್ರತಿಯೊಂದುನು ಒಂದು ಲೇಡಿ ಡಿಸೈಡ್ ಮಾಡದು ಸಹಜ ಅಲ್ಲಿ ಆಕೆಗೆ ತಕ್ಕ ಹಾಗೆ ಅದು ಡಿಸೈನ್ ಆಗುತ್ತೆ ಈಗ ಅಡುಗೆ ಮನೆಯಲ್ಲಿ ಪಾತ್ರೆ ಅಂದ ತಕ್ಷ್ಣ ಫಸ್ಟ್ ಬೇಕಾಗಿರೋದೆ ಒಲೆ ಅದು ಪಾತ್ರೆ ಲೆಕ್ಕದಲ್ಲಿ ಬರಲ್ಲ ಆದರೆ ಒಲೆ ಇಲ್ದಂಗೆ ಕೆಲಸ ಆಗುದಿಲ್ಲ ಹೌದಲ್ಲವಾ ಓಕೆ ಅಡಿಗೆ ಮನೇಲಿ ಒಲೆ ಇಂಪಾರ್ಟೆಂಟ್ ಆಮೇಲೆ ಪಾತ್ರೆಗಳು ಅಂದಾಗ ಏನೇನು ಮಾಡ್ತೀವಿ ಐಟಮ್ಸು ಅದ್ರ ಮೇಲೆ ಡಿಪೆಂಡು ಪಾತ್ರೆಗಳು ನಾವು ವಿವಿಧ ಪಾತ್ರೆಗಳನ್ನ ಬಳಸ್ತೇವೆ ದಿನಚರಿಯಲ್ಲಿ ಕುಕ್ಕರ್ ಆಗಿರ್ಬಹುದು ವಿವಿಧ ಸೈಝಿಂದು ತಪ್ಪಲಿಗಳು ಆಮೇಲೆ ಒಗ್ಗರಣೆ ಹಾಕಕ್ಕೆ ಒಂದು ಚಿಕ್ಕ ಚಿಕ್ಕ ಬಾಂಡ್ಲೆಗಳು ಅವಲಕ್ಕಿ ಆ ಥರದೆಲ್ಲ ಮಾಡೋದಕ್ಕೆ ಒಂದು ದೊಡ್ಡ ಬಾಂಡ್ಲೆ ಆಮೇಲೆ ದೋಸೆ ಇರಿಯಕ್ಕೆ ಹಂಚು ಆಮೇಲೆ ಪಡ್ಡು ಹೆಂಚೂನೆ ಸಪ್ರೇಟ್ ಬರುತ್ತೆ ನೀರು ದೋಸೆ ಹೆಂಚುನೆ ಸಪ್ರೇಟ್ ಬರುತ್ತೆ ಆನಂತರ ಹಾಂ ಈಗ ಒಂದು ಕುಕ್ಕರಲ್ಲಿ ಅನ್ನಕ್ಕೆ ಇಡೋದು ಅಥ್ವ ಬಾತ್ಗಳು ಮಾಡೋದು ಈ ಥರದೆಲ್ಲ ನಾವು ಮಾಡ್ತಾ ಹೋಗ್ತೇವೆ ಆಮೇಲೆ ಒಗ್ಗರಣೆ ಕೊಡಬೇಕು ಅಂತಂದಾಗ ಸ್ಟೀಲ್ ಪಾತ್ರೆಯಲ್ಲಿ ಒಗ್ಗರಣೆ ಕೊಟ್ಟರೆ ಬೇಗ ಹೊತ್ತು ಹೋಗ್ಬಿಡುತ್ತೆ ಎಣ್ಣೆ ಬೇಗ ಕಾಯತ್ತೆ ಆದರೆ ಬೇಗನೆ ಕಪ್ಪು ಬಣ್ಣಕ್ಕೆ ತಿರ್ಗುತ್ತೆ ಪಾತ್ರೆಯೆಲ್ಲ ಅದು ಅದ್ರಾ ಅದ್ರ ಬದಲಾಗಿ ನಾವು ಒಂದು ಅಲ್ಯುಮೀನಿಯಂ ಪಾತ್ರೆಯಲ್ಲಿ ಹಾಕೊಂಡ್ಬಿಟ್ಟು ಒಗ್ಗರಣೆ ಕೊಟ್ಕೊಂಡು ಅದ ನಂತರ ಪದಾರ್ಥವನ್ನ ಮಾಡಿ ಆದ್ಮೇಲೆ ಬೇಗನೆ ಶಿಫ್ಟ್ ಮಾಡ್ಕೊಬೇಕು ಅಲ್ಯುಮೀನಿಯಂ ಪಾತ್ರೇಲಿ ತುಂಬ ಹೊತ್ತು ಮಾ ಬಿಸಿ ಪದಾರ್ಥವನ್ನ ಇಡೋದು ಈಗ ಇತ್ತೀಚಿನ ದಿನಗಳಲ್ಲಿ ಬೇಡ ಅಂತ ಹೇಳ್ತಾರೆ ಹಾಗಾಗಿ ಅದನ್ನ ಅವಾಯ್ಡ್ ಮಾಡೋದು ಒಳ್ಳೇಯದು ಆರೋಗ್ಯ ದೃಷ್ಟಿಯಲ್ಲಿ ಹಾಗೇ ನಾನ್ಸ್ಟಿಕ್ ತವಾಗಳು ಕಡಾಯಿಗಳು ಇದೆಲ್ಲನು ಆರೋಗ್ಯಕ್ಕೆ ಒಳ್ಳೇಯದಲ್ಲ ಅಂತ ಹೇಳಿ ಇತ್ತೀಚಿನ ದಿನಗಳಲ್ಲಿ ಅದನ್ನ ಅವಾಯ್ಡ್ ಮಾಡ್ತಾಯಿದ್ದಾರೆ ಜನಗಳು ಅದೇ ಥರ ಕಬ್ಬಿಣದು ಕಬ್ಬಿಣದ ಹೆಂಚಾಗಲಿ ಬಾಂಡ್ಲಿಯಾಗಲಿ ಎಲ್ಲನು ಬಳಸಬಹುದು ಭಾಳ ಆರೋಗ್ಯಕ್ಕೆ ಒಳ್ಳೇಯದು ಅದು ರಕ್ತ ಕಡಿಮೆ ಇರೋ ಇರೋರಿಗೆ ಕಬ್ಬಿಣದ ಬಾಂಡ್ಲಿಯಲ್ಲಿ ಹಾಲನ್ನ ಕಾಯಿಸ್ಬಿಟ್ಟು ಅದಕ್ಕೆ ಚಿಟ್ಕೆ ಅರ್ಶಿಣ ಬೆರ್ಸ್ಬಿಟ್ಟು ಕುಡದರೆ ದಿನಾಗಲು ಅದು ಉತ್ತಮ ರೀತಿಯಲ್ಲಿ ಏನು ಹಿಮೋಗ್ಲೋಬಿನ್ನ ಹೆಚ್ಚಿಸತ್ತಂತೆ ನಾವು ಮಾಡ್ತೀವಿ ಅದನ್ನ ಹಾಗಾಗಿ ಸೋ ಯಾವ್ದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅದನ್ನ ಬಿಡೋದು ಒಳ್ಳೆಯದು ಆಮೇಲೆ ನಾವು ಪಲ್ಯ ಮಾಡಕ್ಕೆ ಮತ್ತು ಹಾಂ ಮಿಕ್ಸಿ ಇದು ತುಂಬಾನೇ ಇಂಪಾರ್ಟೆಂಟು ಒಂದು ಏನಾದರು ರುಬ್ಕೊಳ್ಳಬೇಕು ಮಾಡಬೇಕು ಅಂತಂದಾಗ ಫ್ರೆಶ್ ಮಸಾಲೆ ರೆಡಿ ಆಗಬೇಕು ಅಂದರೆ ಒಂದು ಮಿಕ್ಸಿ ಅಂತೂ ಬೇಕೇ ಬೇಕು ಓಕೆ ಅದು ನಂತರ ಒಗ್ಗರಣೆ ಡಬ್ಬಿ ಅದರಲ್ಲಿ ವಿವಿಧ ಪದಾರ್ಥಗಳ್ನ ಹಾಕಿಟ್ಕೊಳ್ಬೌದು ಸಾಸ್ವೆ ಜೀರ್ಗೆ ಇಂಗು ಇತ್ಯಾದಿಗಳನ್ನ ಅಡಿಗೆಗೆ ಏನ್ಬೇಕೋ ಅಷ್ಟು ಚೆನ್ನಾಗಿ ಅದರಲ್ಲಿ ನಾವು ಬಳಸಬಹುದು ಆಮೇಲೆ ಹಾಗೇ ನೋಡ್ತಾ ಹೋದರೆ ಹಾಂ ಒಗ್ಗರಣೆ ಕೊಡೋಕೇನೆ ಈಗ ನಾವು ಪದಾರ್ಥವನ್ನ ಸ್ಟೀಲ್ ಇದರಲ್ಲಿ ಬೇಯಿಸ್ಕೊಂಡ್ಬಿಟ್ಟು ಅದಾದ ನಂತರ ಒಗ್ಗರಣೆಗೆ ಅಂತಾನೇ ಸಪ್ರೇಟ್ ಬಾಂಡ್ಲಿ ಬರತ್ತೆ ಹ್ಯಾಂಡಲ್ ಇರುವಂಥದ್ದು ಸೊ ಅದರಲ್ಲಿ ನಾವು ಒಗ್ಗರಣೆ ಕೊಟ್ಕೊಂಡು ಸಪ್ರೇಟ್ ಆಗಿ ಪದಾರ್ಥದ ಮೇಲೆ ನಾವು ಹಾಕೊಳ್ಳಬಹುದು ದೋಸೆ ಹೆಂಚುಗಳು ವಿವಿಧ ರೀತಿಯ ಹಂಚುಗಳು ಬರ್ತವೆ ದೋಸೆ ಎರ್ಯಕ್ಕೆ ಆಮೇಲೆ ಪಡ್ಡು ಮಾಡೋದಕ್ಕೆ ಅಂತ ಹೇಳಿ ವಿವಿಧ ಅಂದರೆ ತುಂಬಾ ತಗ್ಗುಗಳು ಇರುವಂಥದ್ದು ಆದು ಬರತ್ತೆ ಅದರಲ್ಲಿನೇ ಮಾಡದರೆ ಚಂದ ಅದು ಆಂಧ್ರ ಸೈಡೆಲ್ಲ ಮಾಡ್ತಾರೆ ಒಂದು ಇಡ್ಲಿ ಹಿಟ್ಟು ಅಲ್ಲಿ ಈರುಳ್ಳಿ ಎಲ್ಲ ಬೆರ್ಸ್ಬಿಟ್ಟು ಅದನ್ನು ಮಾಡ್ತಾರೆ ಒಂದು ದಪ್ಪ ದೋಸೆ ಥರಾನೇ ಸೊ ಅದಕ್ಕೆ ಒಂದು ಸ್ವಲ್ಪ ರೊಟ್ಟಿ ಹಂಚನ ಥರ ಇದ್ದರೆ ಅದರಲ್ಲಿ ಚಂದ ಬರತ್ತೆ ಅದು